ನೀವು ಈವರೆಗೆ ತಯಾರಿಸಿದ ಆದರೆ ಕಲಿಯಲು ಬಯಸುವ ಕೆಲವು ಕಠಿಣ ಅಡುಗೆ ಪದಾರ್ಥಗಳು ಯಾವುವು ಈ ಅಡುಗೆಗಳು ಏಕೆ ಕಠಿಣವಾಗಿವೆ ನಾ ಇಲ್ಲಿವರೆಗು ಕಟ್ ಆಹಾರವನ್ನು ಕಠಿಣ ಅಂದರೆ ಯಾವ ಪದಾರ್ಥವನ್ನು ಕಠಿಣ ಅಂತ ತಗೊಂಡಿಲ್ಲ ಆದರೆ ನನಗೆ ಕಜ್ಜಾಯ ಒಂದು ಮಾಡಬೇಕು ಅಂತ ತುಂಬ ಇದೆ ಆದರೆ ಕಜ್ಜಾಯಕ್ಕೆ ಇನ್ಗ್ರೀ ನಾವು ಏನೇನು ಸಾಮಗ್ರಿಗಳು ಹಾಕಿರ್ತೀವಿ ಅದು ಸರಿಯಾಗಿ ಹದವಾಗಿ ಬಂದರೆ ಮಾತ್ರ ಕಜ್ಜಾಯ ತುಂಬ ಚೆನ್ನಾಗಿ ಆಗುತ್ತೆ ಸೊ ನಾನು ಅದನ್ನು ಪ್ರಯತ್ನ ಮಾಡ್ತನೆ ಇದ್ದೀನಿ ನಂಗೆ ಅದು ಪರ್ಫೆಕ್ಟ್ ಆಗಿ ಇನ್ನು ಬಂದೆ ಇಲ್ಲ ಸೊ ಅದಕ್ಕೆ ಹಾಕುವಂತ ಪದಾರ್ಥಗಳು ಅಕ್ಕಿ ಬೆಲ್ಲ ಬಾಳೆಹಣ್ಣು ಗಸಗಸೆ ಇದನ್ನೆಲ್ಲ ಕರೆಕ್ಟ್ ಆಗಿ ಪ್ರಮಾಣದಲ್ಲಿ ಹಾಕಿದರೆ ಮಾತ್ರ ಪರ್ಫೆಕ್ಟ್ ಆಗಿ ಬರುತ್ತೆ ಇಲ್ಲ ಅಂದರೆ ಅದು ಎಣ್ಣೆ ತುಂಬ ಹೀರಿಕೊಂಬಿಡುತ್ತೆ ಎಣ್ಣೆಯಾಗಿ ಈ ಕಜ್ಜಾಯ ತುಂಬ ಎಣ್ಣೆ ಎಣ್ಣೆ ಆಗಿಡುತ್ತೆ ಮತ್ತೆ ತಿನ್ನೋಕು ಅಷ್ಟು ಚೆನ್ನಾಗಾಗಲ್ಲ ಸೊ ಈಗ್ ಇದು ನನಗೆ ತುಂಬ್ ಕಠಿಣ ಅನಿಸಿದ್ದು ಇಲ್ಲಿವರೆಗು ಆದರೆ ಅದನ್ನು ನಾನು ಕಲಿಬೇಕು ಅಂದರೆ ನೆಕ್ಸ್ಟ್ ಫ್ಯೂಚರ್ ಡೇಸಲ್ಲಿ ನಾನು ಅದನ್ನು ಕಲಿಬೇಕು ಅನ್ನೋದು ನನಿಗೆ ತುಂಬಾ ಇದೆ ಆದರೆ ಕಜ್ಜಾಯನ ಪರ್ಫೆಕ್ಟ್ ಆಗಿ ಮಾಡಿದರೆ ಮಾತ್ರ ಅದ್ರ ಟೇಶ್ಟ್ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನಾವು ಹಾಕೊ ಸಾಮಗ್ರಿಗಳು ಅಕ್ಕಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ತೀವಿ ಬೆಲ್ಲ ಒಂದು ಸ್ವಲ್ಪ ಕಡಿಮೆ ಹಾಕ್ತೀವಿ ಬಾಳೆಹಣ್ಣು ಸ್ವಲ್ಪ ಹಾಕ್ತೀವಿ ಮತ್ತೆ ಬೆಲ್ಲ ಕಾಯಿಸೊ ವಿಧಾನ ಬೇರೆ ಥರ ಇರುತ್ತೆ ಸೊ ಹೀಗೆ ನಾವು ಕ್ರಮಬದ್ಧವಾಗಿ ಮಾಡಿದ್ರೆ ಮಾತ್ರ ಒಂದು ಏನು ಹೇಳು ಪದಾರ್ಥಗಳು ಕರೆಕ್ಟ್ ಆಗಿ ಬರುತ್ತೆ ಇಲ್ಲ ಅಂದರೆ ಅದು ಅದೇನೊ ಹೇಳಿದಂಗೆ ಎಣ್ಣೆ ಹೀರಿಕೊಳ್ಳೋದು ಈ ಥರ ಸಮಸ್ಯೆಗಳು ಕಾಣುತ್ತೆ ಸೊ ಅದು ನಮಿಗೆ ತಿನ್ನೊಕು ಚೆನ್ನಾಗಲ್ಲ ಮತ್ತೆ ಎಣ್ಣೆ ತುಂಬ ಕೊಲೆಸ್ಟ್ರಾಲ್ ಅಲ್ಲವಾ ಸೊ ಹಾಗಾಗಿ ಅದನ್ನು ಪ್ರಿಫರ್ ಸೊ ಅದು ನನಗೆ ಕಠಿಣ ಅನ್ನಿಸಿರೋದು ಇಲ್ಲಿವರೆಗು